ಕನ್ನಡ ಭಾಷೆಯ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ಕನ್ನಡ ನಾಡಲ್ಲಿ ತುಂಬ ಅರಸರಾದಂಥ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದವರು ತುಂಬಾ ಆಳ್ವಿಕೆಯನ್ನು ಮಾಡಿದಾರೆ ಹಾಗಾಗಿ ನಮ್ಮ ಕನ್ನಡ ನಾಡಿನ ಗರಿಮೆ ಹಿರಿಮೆಯನ್ನು ಕೊಂಡಾಡಲು ಸಾಧ್ಯವಾಗುದಿಲ್ಲ ಯಾಕೆ ಅಂದರೆ ಅಷ್ಟು ಶ್ರೇಯಸ್ಸು ಯಶಸ್ಸು ಕೀರ್ತಿಯನ್ನು ಹೊಂದಿದ ನಾಡಿದು ಕನ್ನಡ ಭಾಷೆಯ ಬಗ್ಗೆ ಅದು ಬೆಳೀಬೇಕು ಬೆಳಿ ಮುಂದೆ ಬೆಳೀತದೆ ಅನ್ನುವ ನಂಬಿಕೆ ಇದೆ ಯಾಕಂದರೆ ಒಗ್ಗಟ್ಟು ಬೇಕು ಕನ್ನಡ ನಾಡಿನ ಜನತೆಯಲ್ಲಿ ಒಗ್ಗಟ್ಟು ಇದ್ದರೆ ಅದು ಸಾಧ್ಯವಾಗುತ್ತದೆ ಇಲ್ಲಾಂದರೆ ಅದು ಕಷ್ಟ ಸಾಧ್ಯ ಯಾಕಂದ್ರೆ ಈಗಿನ ಬೆಳೆಯುತ್ತಿರುವ ಕಾಲ ಯುಗಮಾನದಲ್ಲಿ ಜನತೆ ಬೇರೆ ಬೇರೆ ಟ್ರೆಂಡ್ ಫ್ಯಾಶನ್ಗೆ ಅವರನ್ನು ಮುಂದುವರಿಸ್ತಾರೆ ಇಂಗ್ಲೀಷ್ ಮಾತನಾಡಬೇಕು ಹಿಂದಿ ಕಲಿಬೇಕು ಆ ಥರಯೆಲ್ಲ ಆದರೆ ನಮ್ಮ ದೇಶ ದ ಕನ್ನಡ ಭಾಷೆ ನಾಡಿನ ಭಾಷೆಯಾದಂಥ ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಯಾಕಂದ್ರೆ ಈ ವಿಜಯನಗರ ಇತಿಹಾಸಗಳನ್ನೆಲ್ಲ ನೋಡಿದಾಗ ತಿಳಿದು ಬರುವಂಥ ವಿಷಯವೇನಂದರೆ ಕನ್ನಡವೂ ಅತ್ಯಂತ ಶ್ರೇಷ್ಠವಾದಂಥದ್ದು ಆದರೆ ಕೆಲವು ವರಿಗೆ ಅದು ಕಲಿಯಲು ಕಷ್ಟ ಅಂತ ಅನಿಸಿದರು ಅದು ತುಂಬಾ ಒಳ್ಳೆಯ ಭಾಷೆ ಹಾಗೂ ತುಂಬಾ ಅದ್ರಲ್ಲಿ ಅದ್ರ ಬಗ್ಗೆ ಕವಿಗಳಾದಂಥ ಕುವೆಂಪು ತುಂಬ ಮಂದಿ ಇದ್ರ ಬಗ್ಗೆ ಎಲ್ಲಾ ಕೊಂಡಾಡಿದ್ದಾರೆ ಹಾಗಾಗಿ ಕನ್ನಡ ಭಾಷೆಯ ಬಗ್ಗೆ ತುಂಬ ಹೆಮ್ಮೆ ಇದೆ ಹಾಗೆ ಅದು ಬೆಳೀಬೇಕು ಮುಂದೆ ಬೆಳೀತದೆ ಅನ್ನೋ ನಂಬಿಕೆ ಇದೆ ಸಧ್ಯಕ್ಕೆ ಈಗ ಜನಗಳು ಮೋಹದ ಬಲೆಗೆ ಬೀಳೋದರಿಂದ ಅದೆಲ್ಲ ಸ್ವಲ್ಪ ಹಿಂದೆ ಬಿದ್ದಿದೆ ಆದರೂ ಒಂದಲ್ಲ ಒಂದು ದಿನ ಬೆಳೀಬಹುದು ಬೆಳೀತದೆ ಅನ್ನೋ ನಂಬಿಕೆ ಇದೆ